ಹಲೋ ನಮಸ್ಕಾರ ಬ್ಯಾಂಕ್ ಮ್ಯಾನೇಜರ್ ಅಲ್ಲ ರೀ ತಾವು ನಮಸ್ ಹಾಂ ಕುಲ್ಕರ್ಣಿ ಅಂತೇಳಿ ನಾನು ಸುಮಂಗ್ಲಾ ದಾಂಡೆವಾಲೆ ಅಂತ ಇಲ್ಲಿ ಸರಸ್ವತ್ಪುರ್ರ್ದೊಳಗೆ ಇರ್ತೀನಿ ನನಗೆ ಒಂದು ಸ್ವಲ್ಪ ಅಜ್ ಹೌದೇನು ರೀ ಹಾಂ ಹಾಂ ಹಾಂ ಹಾಂ ಆತು ಚಲೋ ಆತು ಬಿಡ್ರಿ ಹಂಗಾರೆ ರೀ ಪರಿಚಯ ಆತಂಗೆ ಆಯ್ತು ಚಲೋ ಆಯ್ತು ಏನಿಲ್ಲ ಈಗ ನನಗೆ ಮೊನ್ ಸ್ವಲ್ಪ ಅರ್ಜೆಂಟ್ ಆಗಿ ಗೋಲ್ಡ್ ಲೋನ್ ಬೇಕಾಗಿತ್ತು ತಮ್ಮ ಬ್ಯಾಂಕ್ನೊಳಗೆ ಯಾವ ರೀತಿ ಇದು ಅದ ಪ್ರೊಸೀಜರು ಏನು ಎಂತು ಕೇಳ್ಲಿಕ್ ಮಾಡಿದೆ ಹ್ಞೂ ಹ್ಞೂ ಹಾಂ ಹಾಂ ಅಲ್ಲ ಟ್ವೆಂಟಿ ಟು ಕ್ಯಾರಟ್ ಅಂದ್ರೆ ಪ್ಯೂಯರ್ ಅಲ್ಲೇನು ರೀ ಮತ್ತೆ ಅಚ್ಚಾ ಅಚ್ಚಾ ಅಚ್ಚಾ ಹಾಂ ಹಾಂ ಹಾಂ ಅದ್ನೇನು ಟೆಸ್ಟ್ ಮಾಡ್ತೀರೇನು ರೀ ನೀವು ಅಲ್ಲಿ ಹಾಂ ಹಾಂ

ಹಾಂ ಹ್ಞೂ ಹ್ಞೂ ಆ ಪ್ಯೂರಿಟಿ ಮೇಲೆ ನೀವು ನಮಗೆ ಕೊಡೊವ್ರೇನು ರೀ ಅಮೌಂಟು ಹ್ಞೂ ಹ್ಞೂ ಸೆವೆಂಟಿ ಫೈವ್ ಪರ್ಸೆಂಟ್ ಓಕೆ ಓಕೆ ಓಕೆ ಏನು ರೀ ಭಯಂಕರ ರೇಟ್ ಆಗ್ಯದೆ ಗೋಲ್ಡದ್ದು ಹಾಂ ಏನು ಎಪ್ಪತ್ತರ ತನಕ ಹೋಗತದೆ ಕಾಣ್ತದ ಬಹುಶಃ ಮತ್ತೀಗ ನಮ್ಗೆ ಚಲೋ ಸಿಗ್ಬೇಕು ರೀಪ್ಪ ಎಂಬತ್ತರ ತನಕ ಕೊಡ್ಬೇಕು ನೀವು ಎಪ್ಪತ್ತೈದು ಯಾಕೆ ಎಂಬತ್ತರ ತನಕ ಕೊಡ್ಲಿಕ್ಕೆ ಬರ್ತದೆ ಹ್ಞೂ ಹ್ಞೂ ಮತ್ತು ಪರ್ಸಂಟೇಜು ಮದುವೆ ಅಲ್ಲ ರೀ ಮಾ ಇಂಟ್ರೆಶ್ಟು ಹನ್ನೆರಡು ಪರ್ಸೆಂಟ್ ರೀ ನಮ್ದೇ ಗೋಲ್ಡ್ ಇಟ್ಟು ಅನ ಬ್ಯಾಂಕ್ ಹಿಡಿಬೇಕು ಖರೆ ಆದ್ರೆ ಹ್ಞೂ ಖರೆ ಅದ ಅಲ್ಲಲ್ಲ ಖರೆ ಅದ ಅಲ್ಲ ಮತ್ತು ಮೋಸ ಗೀಸ ಏನಿಲ್ಲದಿಲ್ಲ ರಿ ಮತ್ತೆ ಏನೋ ಆದ್ರೆ ರಿಪಾಯಿ ಈಗಿನವೆಲ್ಲ ಸುದ್ದಿ ಕೇಳ್ತಿವಿ ಹೀಗಾಗಿ ನಮಗೂ ಹೆದ್ರಿಕೆ ಬರ್ತದೆ ಮತ್ತು ನಮ್ಮದು ಏನೋ ಕಷ್ಟ ಕಾಲಕ್ಕೆ ಆಪತ್ಕಾಲಕ್ಕೆ ಸಹಾಯ ಆಗ್ಲಂತ ಇಕ್ಕೊಂಡು ಇವ್ನ ಗೋಲ್ಡ್ ಮಾಡಿರ್ತೀವಿ ನಾವು ಅದನ್ನ ನಿಮ್ಮಲ್ಲಿಟ್ಟು ಗುಳುಮ್ ಅನಿಸ್ಬಿಟ್ರಿ ಅಂದ್ರೆ ನಾವೆಲ್ಲಿ ಹೋಗೋಣ ಆಮೇಲೆ ಅಂತೇವ್ರಿಪ ಯಾವಾಗ ಏನು ಆಗ್ತದೆ ಹೇಳ್ಲಿಕ್ಕೆ ಬರುದಿಲ್ಲ ರೀ ಈಗ ನಂಬಿಕೀನ ಹೋಗ್ಬಿಟ್ಟದೆ ಜೀವನದಾಗ ಹ್ಞೂ ಹ್ಞೂ ಅಲ್ಲ ಲೋನ್ ತುಂಬ್ತೇವೆ ಬಿಡಿರಿ ಮತ್ತು ಒಂದು ತಗ ತಗೊಂಡೇವೆ ಅಂದ್ಮೇಲೆ ತುಂಬೇಕು ಮತ್ತು ಆ ಗೋಲ್ಡು ನಮ್ದು ಆಗ್ಬೇಕಂತಂದ್ರೆ ತುಂಬಬೇಕು ಅದ್ರ ಪ್ರಶ್ನೆ ಅಲ್ಲ ಆದ್ರೆ ಈಗ ನೀವು ಕೊಡೊವೊಂದ ನೀವು ಇರ್ತೀರಿಪ ನಾವು ಮುಂದೆ ಯಾವಾಗೋ ಒಂದು ನಾಲ್ಕೈದು ವರ್ಷ ಹಿಡಿತದೆ ಅಂತ ಇಟ್ಕೊಳ್ಳೋಣ ಅದು ಮುಗ್ಯೋದರಾಗ ನೀವೇನಾರು ಟ್ರಾನ್ಸ್ಫರ್ ಆಗಿ ಹೋದಿರಿ ಅಂದ್ರೆ ಆವಾಗ ಮತ್ತೇನಾರು ಗದ್ದಲ ಆಗ್ಬಾರ್ದು ಹಾಂ ಹೌದಾ ನೋಡಿರಿಪ್ಪ ನಿಮ್ಮ ಮಾತಿನ ಮ್ಯಾಲೆ ವಿಶ್ವಾಸ ಇಟ್ಟುಕೊಂಡು ನಾವು ಅದೇ ಮಾಡ್ತೀವಿ ನಾಳೆ ಬರ್ತಿನಿ ರೀ ನಾಳೆ ಬಂದು ತಗೊಂಡ್ಬರ್ತೀನಿ ಬಂದು ಒಂದು ಸ್ವಲ್ಪ್ ಇದನ್ನ ಮಾಡಿಬಿಡ್ರಿ ಹಾಗಾದ್ರೆ ಹಾಂ ಹ್ಞೂ ಓಕೆ ನಮಸ್ತೆ ನ